ನನಗೆ ಗಿಡಗಳು ಎಂದರೆ ತುಂಬ ಇಷ್ಟ ನಾನು ನಮ್ಮ ಮನೆಯ ಹತ್ತಿರ ಪಾಟ್ಗಳಲ್ಲಿ ಗಿಡಗಳನ್ನು ಬೆಳಸಿದ್ದೇನೆ ಅದರಲ್ಲಿ ಮಲ್ಲಿಗೆ ಗಿಡ ಗುಲಾಬಿ ಎಂದರೆ ನನಗೆ ತುಂಬಾ ಇಷ್ಟ ಅದನ್ನು ನಾನು ದಿನಾ ನೀರು ಹಾಕಿ ಮೇಕೆ ಗೊಬ್ಬರ ಎಲ್ಲ ಹಾಕಿ ಚೆನ್ನಾಗಿ ಬೆಳೆಸಿದ್ದೇನೆ ಅದರಲ್ಲಿ ನನಗೆ ತುಂಬಾ ಗುಲಾಬಿ ಹೂ ಸಿಗುತ್ತೆ ನನಗೆ ತುಂಬ ಇಷ್ಟ ಅದನ್ನು ಬೆಳೆಸುವುದು ನನಗೆ ತಿಳಿಯಲಿಲ್ಲ ಎಂದರೆ ನಾನು ನಮ್ಮ ತಾತ ಅಜ್ಜಿಯವರ ಸಲಹೆಯನ್ನು ಪಡೆಯುತ್ತೇನೆ ಅವರು ನನಗೆ ಈ ರೀತಿ ಬೆಳೆಸಬೇಕು ಈ ರೀತಿ ಮಾಡಬೇಕು ಎಂದು ಸಲಹೆ ನೀಡುತ್ತಾರೆ ಅದರಿಂದ ನನಗೆ ಗಿಡಗಳನ್ನು ಬೆಳೆಸುವುದು ತುಂಬಾ ಇಷ್ಟ ನನಗೆ ಗುಲಾಬಿ ಗಿಡ ಮತ್ತು ಡೇರೆ ಹೂವು ಗಿಡ ಹೂಗಳು ಎಲ್ಲ ರೀತಿಯ ಹೂಗಳು ನಮ್ಮ ನಮ್ಮ ಮನೆಯ ಪಾಟ್ನಲ್ಲಿ ಬೆಳೆಸಿದ್ದೇವೆ ಅದರಲ್ಲಿ ಒಂದೊಂದು ಹೂವು ಒಂದೊಂದು ರೀತಿಯ ಬಣ್ಣದಲ್ಲಿ ಇರುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತದೆ ಹಾಗಾಗಿ ನನಗೆ ಗಿಡಗಳನ್ನು ಬೆಳೆಸುವುದು ಇಷ್ಟ